ಹಾಂ ಹೇಳಿ ಹಾಂ ಹೌದ ಹಾಂ ರೂಮ್ ಬೇಕಾಗಿತ್ತಾ

ಹಾಂ ಐತೆ ಏನಿಲ್ಲಾ ಕರೆಂಟ್ ಬಿಲ್ ನೀವೇ ಕಟ್ಕೋಬೇಗಾಗ್ತದೆ ಬಿಸಿನೀರು ತಣ್ಣೀರು ಎಲ್ಲಾ ಇರ್ತದೆ ಹಾಂ ಸರ್ ಡಬಲ್ ಬೇರೆ ಬೆಡ್ರೂಮ್ ಐತೆ ಹಾಂ ಸರ್ ಎಲ್ಲಾ ಐತೆ ಇಲ್ಲಿ ಎಲ್ಲ ಎಲ್ಲ ಐತೆ ಏನು ಏನಿಲ್ಲ ಸರ್ ಸರಿಯಾಗೈತೆ ಏನಿಲ್ಲ ಡಬಲ್ ಬೆಡ್ರೂಮೆ ಫ್ಯಾಮಿಲಿ ಇರೋ ಅಷ್ಟೆನೇ ಇರುತ್ತದೆ ಆದರೆ ನೀವು ಬ್ಯಾಚುಲರ್ಸ್ ಅಂತಿದ್ದೀರಾ ಎರಡು ಡಬಲ್ ಬೆಡ್ರೂಮ್ ಕೇಳ್ತಿದ್ದೀರಾ ಇದೇ ತಣ್ಣೀರೆ ಸರ್ ಬಿಸಿ ತಣ್ಣೀರು

ಸರ್ ಐತೆ ಬನ್ನಿ ಬನ್ನಿ ಸರ್ ಬನ್ನಿ ಐತೆ ಡಬಲ್ ಬೆಡ್ರೂಮೆ ಇದೆ ಬಟ್ ಅದೆ ನೀವು ಹೇಳ್ದ್ ಅಷ್ಟುಕ್ಕೆ ಆಗೋಲ್ಲ ಐದು ಐದು ಸಾವಿರ ಅಷ್ಟುಕ್ಕೆ ಆಗೋಲ್ಲ ನೀವು ಡಬಲ್ ಬೆಡ್ರೂಮ್ ಕೇಳ್ತಿರೋದರಿಂದಾ ಎಂಟು ಎ ಎಂಟು ಸಾವಿರ ಅಂತಂದರೆ ಎಂಟು ಸಾವಿರ ನಾವು ಕಟ್ಟಿ ನಾವು ಎಂಟು ಸಾವಿರ ಕೊಟ್ಟರೆ ನಾವೇ ಕರೆಂಟ್ ಬಿಲ್ ಕಟ್ಟಿರ್ತೀವಿ ಇಲ್ಲ ನಾವೇ ಕಟ್ಟು ಕಟ್ಟುಕತೀವಿ ಅಂದರೆ ಏಳುವರೆ ಅಷ್ಟರಲ್ಲಿ ಇದು ಮಾಡಿಕೊಡ್ತೀವಿ ಸರ್ ಅಲ್ಲ ಬಸ್ ಬಿಸಿನೀರು ತಣ್ಣೀರು ಎಲ್ಲ ಬರೋದು ಅದರಿಂದಾ ಕರೆಂಟ್ ಬಿಲ್ ಹಾಂ ಸರ್ ಓಕೆ ಇದ್ದರೆ ಬನ್ನಿ ಇಲ್ಲ ಸರ್ ಬನ್ನಿ ಏನು ಇಲ್ಲ ಸರಿ ಹಾಂ ಸರ್ ಚೆನ್ನಾಗಿ ಐತೆ ಬನ್ನಿ ನಿಮ್ಮ ಆ ಕಡೆ ಅತ್ತಗೆ ನಿಮಗೆ ನಿಮಗೆ ಹತ್ರವಾಗೋ ಮಟ್ಟಿಗೆ ಕೆಲಸ ಹೋಗಬೇಕು ಅಲ್ಲಿಗೆ ಸಿಗೋದು ಜಾಸ್ತಿ ನಿಮ್ಮ ಆ ಕಡೆ ಅವರೇ ಸುಮಾರು ಜನ ಬರ್ತಾರೆ ನಮ್ಮ ಆ ಕಡೆನೇ ಬ ಫಸ್ಟ್ನೇ ಫ್ಲೋರ್ ಅಲ್ಲಿ ಅವರೇ ಇರೋದು ಸಿಂಗಲ್ ಮನೆ ಸಿಂಗಲ್ ಮನೆನೂ ಸಿಗ್ತದೆ ಬಟ್ ಆದರೆ ಜಾಸ್ತಿ ಆಗ್ತದೆ ಸರ್ ಅದರಲ್ಲಿ ನಿಮಗೆ ನೀವು ಕೇಳ್ದ ಅಷ್ಟಕ್ಕೆ ಸಿಗೋಲ್ಲ ಎಂಟು ಸಾವಿರ ಪ ಅದು ಫಿಕ್ಸ್ ಆಗೋಗ್ತದೆ

ಸರಿ ಸರಿ ಸರಿ ಬನ್ನಿ ಬನ್ನಿ ಸರ್ ಆಯ್ತು ಸರಿ ಸರ್ ಬನ್ನಿ ಸರ್ ಐತೆ ಹಾಂ ಸರ್ ಹಾಂ ಸರ್ ನಾಳೆ ಬರ್ತೀರಾ ಸರಿ ಫೋನ್ ಮಾಡಿ ಸರ್ ಆಯಿತು